ನಾವು ಉದ್ಯೋಗ ಕಚೇರಿಯಲ್ಲಿ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ನಮಗೆ ಒಂದ್ರ ಮೇಲೊಂದು ಒತ್ತಡಗಳು ಏರಿ ಬಂದಾಗ ಅಲ್ಲಿ ಕಷ್ಟಗಳನ್ನು ಸಮಾಧಾನದಿಂದ ನಿಭಾಯಿಸಬೇಕು ಈಗ ನಮ್ಮತ್ತಿರ ಯಾರಾದರು ಹೊರ್ಗಡೆಯಿಂದ ಏನಾದರು ವಿಷಯಗಳ್ನ ಚರ್ಚೆ ಮಾಡೋದಕ್ಕೆ ಅದ್ರ ಬಗ್ಗೆ ಕೇ ತಿಳ್ಕೊಳ್ಳೋದಕ್ಕೆ ಬಂದಾಗ ನಾವು ಅವರಿಗೆ ನಮಗೆ ಸಮಯ ಇಲ್ಲದಿದ್ದಾಗ ಅವರಿಗೆ ನಮಗೋಸ್ಕರ ಸ್ವಲ್ಪ ಹೊತ್ತು ಕುಳಿತುಕೊಂಡು ಕಾಯಿರಿ ಅಂತ ಹೇಳ್ಬೋದು ಅದಾದಮೇಲೆ ಅವ್ರ ಹತ್ತಿರ ಅದನ್ನು ಕರೆಸಿ ಏನು ಅಂತ ನೀಟಾ ವಿವರವಾಗಿ ತಿಳಕೊಂಡು ಅವರಿಗೆ ನಾವು ಅದರ ಬಗ್ಗೆ ಹೇಳೋದು ಮತ್ತೆ ಕೆಲವೊಂದು ಸಮಯದಲ್ಲಿ ತುಂಬ ಒತ್ತಡಗಳಲ್ಲಿದ್ದಾಗ ನಾವು ಅವ್ರ ಮೇಲೆ ತುಂಬ ಸಿಟ್ಟಾಗಾದರು ಆಗ್ಬೋದು ಇಲ್ಲ ಕೂಲಾಗಾದರು ಮಾತಾಡ್ಬೋದು ಅದರಿಂದ ಪರಿಣಾಮ ನಾವೇ ಎದುರಿಸಬೇಕಾಗುತ್ತೆ ಅದರಿಂದಾಗಿ ನಾವು ಯಾವಾಗಲೆ ಆಗಲಿ ಯಾವುದೇ ಟೈಮಲ್ಲೆ ಆಗಲಿ ಅವ್ರ ಹತ್ತಿರ ನಾವು ಸಮಾಧಾನದಿಂದ ಮಾತಾಡಿ ಕೂರಿಸಿ ಆಮೇಲೆ ನಮ್ಮ ಕೆಲಸ ಮುಗಿದ ನಂತರ ಅವ್ರು ಬಂದಿರುವ ಕೆಲಸ ಏನು ಏನು ವಿಷಯಕ್ಕೆ ತಿಳ್ಕೊಳ್ಳೋಕೆ ಬಂದಿದ್ದಾರೆ ಅಂತ ಅವ್ರ ಹತ್ತಿರ ಮಾತಾಡಬೇಕಾಗುತ್ತೆ ಮತ್ತು ಕೆಲವು ಇವಾಗ ಆಫೀಸಲ್ಲಿ ನಮ್ಮ ಕಚೇರಿಯಲ್ಲಿ ಬಂದು ನಾವು ಕೆಲಸ ಮಾಡುವ ಟೈಮಲ್ಲಿ ಅಲ್ಲಿನ ವರ್ಕರ್ಸ್ ಜೊತೆಗೆ ಆಗಲಿ ನಾವು ಯಾವಥರ ವರ್ತನೆ ಮಾಡ್ತೀವೋ ಮತ್ತು ಅವ್ರ ಜೊತೆ ಯಾವಥರ ನಾವು ಚೆನ್ನಾಗಿ ಇರ್ತೀವೋ ಅದು ಕೂಡ ಅಲ್ಲಿ ತುಂಬ ಮುಖ್ಯವಾಗಿ ಕಾಣುತ್ತದೆ ಅವ್ರ ಜೊತೆಗು ಕೂಡ ನಾವು ಹೊಂದಿಕೊಂಡು ಹೋಗ ಬೇಕು ಹೊಂದಿಕೊಂಡೋಗಿ ಕೆಲಸಗಳನ್ನ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಅವ್ರ ಜೊತೆ ಹೊಂದ್ಕೊಂಡ್ ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಕೆಲಸಗಳನ್ನ ತುಂಬ ಜಾಸ್ತಿ ಪಟ್ಟು ಒತ್ತಡವನ್ನು ಹೇರುತ್ತೆ ಅದರಿಂದಾಗಿ ನಾವು ಅವ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಕೆಲಸ ಮಾಡೋದರಿಂದ ಕೂಡ ಕೆಲಸಗಳು ತುಂಬ ಸುಲಭವಾಗಿ ನಮಗೆ ಕಾಣುತ್ತವೆ ಅದರಿಂದ ನಾವು ಯಾವಾಗಲು ಸ್ವಲ್ಪ ಆರಾಮಾಗಿ ಕೋಪ ಮಾಡ್ಕೋಳ್ದಂಗೆ ನಿಧಾನವಾಗಿ ಅವರಿಗೆ ಅದ್ರ ಬಗ್ಗೆ ಹೇಳಿದ್ರೆ ತಿಳ್ಕೊಂತಾರೆ ಅದರ ಬದಲು ನಾವು ಸಿಟ್ಟಾಗಿ ಕೋಪ ಮಾಡಿಕೊಂಡ್ರೆ ಅವರು ಕೂಡ ಅದರಿಂದ ಟೆನ್ಷನ್ ಗಾಬರಿ ಪಡ್ಕೊಂತಾರೆ ಭಯ ಗೊಳ್ತಾರೆ ನಮ್ಮ ಒಂದು ಕಚೇರಿಯ ಹೆಸರು ಕೂಡಾ ಹಾಳಾಗುತ್ತೆ ಅದರಿಂದ ನಾವು ಸಮಾಧಾನ್ದಾಗಿ ನಿಧಾನಕ್ಕೆ ಅವ್ರ ಹತ್ತಿರ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಾಗುತ್ತೆ